ತಂತ್ರಜ್ಞಾನದಲ್ಲಿ ನಮ್ಮ ಇಂಟರ್ನೆಟ್ ಬೆಳವಣಿಗೆಗಳು ಕನ್ನಡ ಭಾಷೆಯಲ್ಲಿ ತುಂಬ ಚೆನ್ನಾಗಿ ಮಟ್ಟಿಗೆ ಬದಲಾಗ್ತಾಯಿದೆ ಯಾಕಂತಂದರೆ ನಮಿಗೆ ಗೊತ್ತಿಲ್ಲದೆ ಇರುವಂತಹ ಎಷ್ಟೋ ಇಂಗ್ಲೀಷ್ ಪದಗಳನ್ನು ಕನ್ನಡದಲ್ಲಿ ಯಾವ ರೀತಿ ಇರ್ಬೇಕು ಯಾವ ರೀತಿ ಅದು ಯಾವ ರೀತಿ ಇರತ್ತೆ ನಾವು ಯಾವ ರೀತಿ ಮೊಬೈಲ್ಗಳನ್ನೇ ಆಗ್ಲಿ ಗಣಕ ಯಂತ್ರಗಳನ್ನೇ ಆಗ್ಲಿ ಆ ಬಳಸಬಹುದು ಅನ್ನೋದನ್ನು ಕನ್ನಡದಲ್ಲಿ ತಿಳಿಸಿರೋದ್ರಿಂದ ನಮಗೆ ಸ್ವಲ್ಪ ಕಷ್ಟ ಆದ್ರುನೂ ಕೂಡ ಅಂದರೆ ಕನ್ನಡ ಪದಗಳು ಅಷ್ಟು ಸ್ಪಷ್ಟ್ವಾಗಿ ಬಂದಿರೋದ್ರಿಂದ ನಮಿಗೆ ಸ್ವಲ್ಪ ಕಷ್ಟ ಆದ್ರುನು ಕೂಡ ತಿಳ್ಕೊಂಡು ಅದನ್ನು ಮಾಡ್ಕೊಳ್ಳೋ ಅಂಥದ್ರಲ್ಲಿ ನಾವು ಯಶಸ್ವಿಯಾಗಿದ್ದೀವಿ ಅಂತ ಹೇಳೊದಕಾಗತ್ತೆ ಮತ್ತು ತಂತ್ರಜ್ಞಾನದಲ್ಲಿ ಇದ್ರ ಮಟ್ಟಿಗೆ ಇನ್ನೂ ಬೆಳಿಬೇಕು ಅನ್ನೋದು ನಮ್ಮ ಇಚ್ಛೆ